ನಾವು ತುಂಬಾ ಅಡುಗೆ ತರಗತಿಗಳನ್ನು ನೋಡಿದ್ದೆವು ಆದರೆ ಮದುವೆ ಶುಭ ಸಮಾರಂಭಗಳು ನಾಮಕರಣ ಗೃಹಪ್ರವೇಶ ಇಂತಹ ಕಾರ್ಯಕ್ರಮಗಳಲ್ಲಿ ಸಹಾ ಅಡುಗೆ ಒಂದು ಮಹತ್ತರ ಕಾರ್ಯ ಏಕೆಂದರೆ ಇಂತಹ ಸಮಾರಂಭಗಳಿಗೆ ಹತ್ತಾರು ಜನ ಬಂದಿರುತ್ತಾರೆ ಎಲ್ಲರು ಸಹ ಆ ಒಂದು ಸಮಾರಂಭದಲ್ಲಿ ಅಡುಗೆಯನ್ನು ತುಂಬ ಮೆಚ್ಚುವಂತಹ

ಕ್ರಮವಾಗಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಅಡುಗೆ ಮಾಡುವುದು ಮಹತ್ತರ

ಏಕೆಂದರೆ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯ ರುಚಿಗಳನ್ನು ಇಷ್ಟಪಡುತ್ತಾರೆ ಅದಕ್ಕೆ ಹೋಲುವಂತೆ ಅಡುಗೆ ಮಾಡುವುದು ಒನ್ ಒಂದು ಮಹತ್ತರವಾದ ಕೆಲಸವಾಗಿದೆ ಇಂತಹ ಸಮಾರಂಭಗಳಿಗೆ ಹೋದಾಗ ನಾವು ಕಲಿತಿದ್ದು ಏನೆಂದರೆ ಅಡುಗೆ ಮಾಡಲು ನಮಗೆ ಅದರ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು ಯಾವ ಅಡುಗೆಗೆ ಯಾವ ಪ್ರಮಾಣದಲ್ಲಿ ಅಡುಗೆಯ ಪದಾರ್ಥಗಳನ್ನು ಹಾಕುವುದರಿಂದ ಅದರ ರುಚಿ ಹೇಗೆ ಇರುತ್ತದೆ ಎಂದು ನಾವು ಗಮನಿಸಿಕೊಂಡು ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಎಲ್ಲಕ್ಕೂ ಮೀರಿ ಉಪ್ಪನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕುವುದು ಉತ್ತಮ ಏಕೆಂದರೆ ಉಪ್ಪು ಜಾಸ್ತಿಯಾದಲ್ಲಿ ಅಡುಗೆಯ ರುಚಿಯು ಸಂಪೂರ್ಣ ಬದಲಾಗುತ್ತದೆ ಅದನ್ನು ತಿನ್ನಲು ಯಾರೂ ಇಷ್ಟಪಡುವುದಿಲ್ಲ ಆದ್ದರಿಂದ ಅಡುಗೆಯ ಬಗ್ಗೆ ತಿಳಿದವರು ಮಾತ್ರ ದೊಡ್ಡ ಸಮಾರಂಭಗಳಲ್ಲಿ ಅಡುಗೆಯನ್ನು ಮಾಡಲು ಇಚ್ಛಿಸುತ್ತಾರೆ ಅಡುಗೆಯು ಒಂದು ಬಹು ದೊಡ್ಡ ಎಲ್ಲರೂ ಮೆಚ್ಚುವಂತಹ ಕೆಲಸ ಆದ್ದರಿಂದ ಅಡುಗೆ ಮಾಡುವ ವ್ಯಕ್ತಿಯು ತುಂಬ ಪರಿಶುದ್ಧವಾದ ಉಡುಪು ಮತ್ತು ಪರಿಶುದ್ಧವಾಗಿ ತನ್ನ ಕೈಗಳನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ಉತ್ತಮ ನೋಡುವವರ ಕಣ್ಣಿಗೆ ಅವರು ಪರಿಶುದ್ಧವಾಗಿ ಕಾಣುವುದರಿಂದ ಊಟ ಮಾಡುವ ಜನರ ಮನಸ್ಸಿಗೆ ಸಂತೋಷ ಆಗುತ್ತದೆ